ನಾವು ನಮ್ಮ ಮನೇಲಿ ಮಾಡೋಂತ ರೆಸಿಪಿ ಅಂತಂದರೆ ಇವಾಗ ನಾನು ನನ್ನ ಮಕ್ಕಳು ಇಬ್ಬರೆ ಇರೋದರಿಂದ ಪ್ರತಿ ದಿನ ನಮ್ಗೆ ಏನು ಬೇಕೊ ಅದನ್ನೆ ಅನುಗುಣವಾಗಿ ನಾವು ದಿನ ಪ್ರತಿನಿತ್ಯ ಒಂದಿನ ಚಿತ್ರಾನ್ನ ಒಂದಿನ ಉಪ್ಪಿಟ್ಟು ಒಂದಿನ ಕೆ ದೋಸೆ ಇಡ್ಲಿ ಈ ಥರ ಯಥಾವತ್ತಾಗಿ ನಾವು ನಮ್ಮ ಮನೇಲಿ ನಮ್ಮ ರೆಸಿಪಿನ ನಾವು ಅನುಸರಿಸ್ತಾ ಇರ್ತೀವಿ ಅದೆ ನಮ್ಮ ಮನೆಗೆ ಯಾರಾದರು ಬೇರೆಯವರು ಅಥಿತಿಗಳು ಬಂದರು ಅಥವಾ ಬೇರೆ ನಮ್ಮ ಮನೆಯ ಇವಾಗ ನಮ್ಮ ಯಜ್ಮಾನ್ರು ಆಗಿರ್ಬೋದು ನಮ್ಮ ಅತ್ತೆ ಮಾವ ಆಗಿರ್ಬೋದು ಯಾರಾದರು ಊರಿಂದ ಎಲ್ಲರು ಬಂದರು ಅಂತಂದರೆ ಅವ್ರ ರುಚಿಗೆ ನಾವು ಅನುಗುಣವಾಗಿ ನಮ್ಮ ಅಡಿಗೆನ ನಾವು ಬದ್ಲಾಯಿಸ್ಕೊಳ್ತಿವಿ ಏನಪ್ಪ ಅಂತಂದರೆ ಇವಾಗ ನನಗೆ ನನಗೆ ನನ್ನದೆ ಆದಂತ ಒಂದು ರೆಸಿಪಿ ಇಷ್ಟ ಇರುತ್ತೆ ಈಗ ನಮ್ಮ ಅತ್ತೆ ಅಂತ ತಗೊಂಡರೆ ಅವ್ರಿಗೆ ಒಂದು ರೆಸಿಪಿ ಇಷ್ಟ ಇರುತ್ತೆ ನಮ್ಮ ಮಾವನಿಗೆ ಒಂದು ರೆಸಿಪಿ ಇಷ್ಟ ಆಗುತ್ತೆ ಈಗ ನಮ್ಮ ಮನೆ ಅವ್ರಿಗೆ ಉದುಕ ಮುದ್ದೆ ಅಂತಂದರೆ ತುಂಬ ಇಷ್ಟ ಈಗ ನಮ್ಮ ಅತ್ತೆಗೆ ಗೊಜ್ಜು ಮುದ್ದೆ ಅಂತಂದರೆ ಅವ್ರಿಗೆ ತುಂಬ ಇಷ್ಟ ಇನ್ನು ನಮ್ಮ ಮಾವಂಗೆ ನೋಡ್ಕೊಂಡ್ರೆ ಅವರಿಗೆ ಭಾಳ ಮೊಸರು ಅನ್ನ ಮಜ್ಜಿಗೆ ಹುಳಿ ಈ ಥರದ್ದು ಅವರಿಗೆ ತುಂಬ ಇಷ್ಟ ಆ ಥರ ನಾವು ಅವ್ರು ಬಂದಾಗ ಅವ್ರಿಗೆ ಏನು ಅನುಗು ಅವ್ರಿಗೆ ಏನು ರುಚಿ ಬೇಕಾಗಿರುತ್ತೊ ಅವರಿಗೆ ಅನುಗುಣವಾಗಿ ನಾವು ಬದ್ಲಾಯ್ಸಲೆ ಬೇಕಾಗುತ್ತೆ ಇವಾಗ ನಾವು ಮಾಡಿದ್ದೆ ತಿನ್ನಬೇಕು ಅಂತಂದರೆ ಅದು ನಾವು ಅವರಿಗೆ ಒಂದು ರೀತಿ ಹಿಂಸೆ ಕೊಟ್ಟಂಗೆ ಆಗುತ್ತೆ ಹಾಗಾಗಿ ನಮ್ಮ ಮನೆಗೆ ಅವ್ರು ಏನು ಅತಥಿತಿಗುಳಾಗಿ ಬಂದಿರ್ತಾರೋ ಅವರಿಗೆ ಯಾವ ರುಚಿ ಇಷ್ಟನೊ ಅದಕ್ಕೆ ನಾವು ಅನುಗುಣವಾಗಿ ನಮ್ಮ ಅಡಿಗೆನ ನಾವು ಬದ್ಲಾಯಿಸಿ ಅವರಿಗೆ ಮಾಡಿ ಕೊಟ್ಟಾಗ ಅವರು ಸಹ ತುಂಬ ಸಂತೋಷವಾಗಿ ಹಾಂ ಪರವಾಗಿಲ್ಲಪ್ಪ ನಾವು ಇವತ್ತು ನಮ್ಮ ಇವ್ರ ಮನೆಗೆ ಬಂದಿದ್ದಕ್ಕೆ ನಮಿಗೆ ಇಷ್ಟವಾದಂತ ಅಡಿಗೆನೆ ಮಾಡಿ ಇಟ್ಟರು ಅದನ್ನೆ ನಾವು ಊಟ ಮಾಡಿದ್ದೀವಿ ಅಂತೇಳಿ ಅವರಿಗೆ ತುಂಬಾ ಸಂತೋಷನು ಆಗುತ್ತೆ ಈ ಕಡೆ ತೃಪ್ತಿನು ಬರುತ್ತೆ ಮತ್ತೆ ಯಾವುದೇ ರೀತಿ ನಮ್ಮ ಕೆಲಸದಲ್ಲಿ ನಾವು ಯಾವುದಾದ್ರು ಒಂದು ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಳ್ಳೆಬೇಕು ಈಗ ನಮಗೆ ಇಷ್ಟ್ವಾಗಿದ್ದು ನೀವು ತಿನ್ನಬೇಕು ಅಂತಂದರೆ ಅದು ಅವ್ರಿಗೆ ತುಂಬ ಹಿಂಸೆ ಆಗುತ್ತೆ ಈಗ ಎಲ್ಲ ಪ್ರತಿಯೊಬ್ಬರು ಈಗ ಬರ್ತಾರಂದರೆ ಅವರ ಅವರ ರುಚಿಗೆ ಅನುಗುಣವಾಗಿ ನಾವು ನಮ್ಮ ಅಡಿಗೆನ ನಾವು ಬದ್ಲಾಯಿಸ್ಕೊಂಡು ನಾವು ಮಾಡೋದರಿಂದ ಅವರಿಗು ತೃಪ್ತಿ ಆಗುತ್ತೆ ನಮ್ಗು ಸಮಾಧಾನ ಇರುತ್ತೆ ಹಾಂ ಏನೋ ಒಂದಪ್ಪ ಬಂದಿದ್ದಾರೆ ಇವತ್ತು ಅವರು ನಮ್ಮ ಬಗ್ಗೆ ಇವಾಗ ಏನು ಅಂದ್ಕೊಂತಾರೊ ಏನೋ ನಾನೇನೊ ಒಂದು ಮಾಡಿಟ್ಟಿದ್ದೀನಿ ಅದನ್ನು ತಿಂದು ಊರಲ್ಲಿ ಹೋಗಿ ಅಲ್ಲೇನು ಹೇಳ್ಕೊಳ್ತರೊ ಎಂತದೋ ಅಂತೇಳಿ ನಮ್ಗೆ ಒಂಥರ ಏನೋ ಒಂದು ಗಾಬರಿ ಭಯ ಆಗುತ್ತೆ ಹಾಗಾಗಿ ಅವ್ರವ್ರು ಬಂದು ಬಂದಂತವರು ಇವಾಗ ನಮ್ಮ ಅತ್ತೆ ಆಗಿರ್ಬೋದು ಮಾವ ಆಗಿರ್ಬೋದು ಚಿಕ್ಕಪ್ಪ ಚಿಕ್ಕಮ್ಮ ದೊಡಪ್ಪ ದೊಡಮ್ಮ ಯಾರೆ ಆಗಿರ್ಬೋದು ಅವ್ರು ಏನು ಅವ್ರು ಏನು ಬರ್ತಾರ ಅವ್ರನ್ನು ನಾವು ಕೇಳ್ಬೋದು ಕೇಳಿಕೊಂಡು ನಾವು ಅವ್ರಿಗೆ ನಿಮ್ಗೆ ಯಾವ್ದು ಇಷ್ಟ ನಿಮ್ಗೆ ಯಾವ ಅಡಿಗೆ ಇಷ್ಟ ಅಂತ ಕೇಳಿ ಮಾಡೋದರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಒಂದು ಸಲಹೆ ನಾನು ಕೇಳಿ ಹೇಳೊ ಹೇಳೋದಕ್ ಇಷ್ಟ ಪಡ್ತೀನಿ ಅವ್ರನ್ನು ಕೇಳಬೇಕು ನಿಮ್ಗೆ ಯಾವ್ದು ಅಡಿಗೆ ಇಷ್ಟ ನಾನು ಅದೇ ರೆಸಿಪಿನೆ ನಾನು ಮಾಡಿ ಕೊಡ್ತಿನಿ ನಿಮಗೆ ಅಂತ ನಾವು ಕೇಳಿಬಿಟ್ಟು ಅವರಿಗೆ ಮಾಡೋದರಿಂದ ಅವ್ರು ಮನ್ಸಿಗು ತೃಪ್ತಿ ಆಗುತ್ತೆ ನಮ್ಗು ನಾವು ಅವ್ರು ಏನು ಹೇಳಿದ್ರು ಅದನ್ನೆ ಮಾಡಿ ಕೊಟ್ಟಿದ್ದೀವಪ್ಪ ಅವ್ರಿಗೆ ಏನು ಬೇಕಾಗಿತ್ತು ಇವತ್ತು ಪ್ರತಿಯೊಬ್ರಲ್ಲೂ ಒಂದು ರುಚಿ ಅವ್ರದ್ದೆ ಆದಂತ ಒಂದು ರುಚಿ ಇದೆ ಅವ್ರದ್ದೆ ಆದಂತ ಒಂದು ನಮಗೆ ಇಂಥದ್ದೆ ಇಷ್ಟ ನಾವು ಇದನ್ನೆ ತಿನ್ನಬೇಕು ಅಂತ ಅವ್ರದ್ದೆ ಆದಂತ ಒಂದೊಂದು ರುಚಿ ಇರುತ್ತೆ ಹಾಗಾಗಿ ನಾವು ಅವ್ರನ್ನು ಕೇಳಿಕೊಂಡು ನಾವು ಮಾಡಿ ಅವ್ರಿಗೆ ಕೊಟ್ಟರೆ ನಮಗು ಸಂತೋಷ ಅವ್ರಿಗು ಸಂತೋಷ ಅಂತ ನನ್ನ ಅಭಿಪ್ರಾಯನ ನಾನು ವ್ಯಕ್ತಪಡಿಸ್ಬೋದು